ಅಲೋ ಹಾಂ ಇದು ಮೊಬೈಲ್ ಶಾಪ್ ಅಲ್ಲಾ ಹಾಂ ಈಗ ಲೇಟೆಸ್ಟ್ ಆಂಡ್ರಾಯ್ಡ್ ಮೊಬೈಲ್ ಯಾವ್ದು ಬಂದಿದೆ ಫೈವ್ ಜಿಯಲ್ಲಿ

ಇದೂ ರೆಡ್ಮಿ ಆಂಡ್ರಾಯ್ಡ್ ಅದು ಟ್ವೆಲ್ ಫೈವ್ ಜಿ ಅದು ಬೇರೆ ಬ್ಯ್ಲಾಕಾ ಹ್ಞೂ ಹ್ಞೂ ಓಕೆ ಇದು ಒನ್ ಪ್ಲಸಲ್ಲಿ ಅದು ಒನ್ ಪ್ಲಸಲ್ಲಿ ಆಂಡ್ರಾಯ್ಡ್ ನೋಡಿ ಅದು ಸಿ ಇ ಟು ಲೈಟ್ ಇದೆಯಲ್ಲ ಅದು ಚೆನ್ನಾಗಿ ಇದೆಯಲ್ಲಾ ಅಂದರೆ ರಿವ್ಯೂ ಎಲ್ಲ ಹೌದಾ ಅಲ್ಲಇದು ಮು ಮು ಅಂದರೆ ಹೆವಿ ಮೂವಿಂಗ್ ಯಾವ್ದು ಇವಾಗ ಫೈವ್ ಜಿಯಲ್ಲಿ ಹೌದಾ ಇದು ಒನ್ ಪ್ಲಸ್ ಆಂಡ್ರಾಯ್ಡ್ ಸಿ ತ್ರೀ ಲೈಟಿದ್ದು ಆದರೆ ಅದು ಎಷ್ಟು ಅಂದರೆ ಕ್ಯಾಮರಾ ರ್ಯಾಮ್ ಎಲ್ಲ ಎಷ್ಟ್ರದ್ದು ಬರ್ತಾ ಇದೆ ಹ್ಞೂ ಹ್ಞೂ ಹೌದಾ ಕಲ್ಲರ್ ಹ್ಞೂ ಹ್ಞೂ ಅಂದರೆ ಇದು ಕ್ವಾಸ್ಟ್ ಎಲ್ಲ ಹೇಗಿದೆ ಮೇಡಮ್ ಅಂದರೆ ನನಗೆ ಒಂದು ಟ್ವೆಂಟಿ ತೌಸಂಡ್ ಬಜೆಟಲ್ಲಿ ಬೇಕಿತ್ತು

ಓಕೆ ಬಟ್ ಟ್ವೆಂಟಿ ತೌಸಂಡಲ್ಲಿ ಸಿಗ್ತದಲ್ಲಾ ಓಕೆ ಓಕೆ ತ್ಯಾಂಕ್ ಯು ಸೊ ಮಚ್ ಮ್ಯಾಮ್